ತೋಟಗಾರಿಕೆ ಆರಂಭ ನಾವು ಮಕ್ಕಳಾಗಿರುವಾಗ್ಲೆ ಮಾಡಿದ್ದೇವೆ ಶುರು ಮಾಡಿದ್ದೇವೆ ನಾವು ನಾಲ್ಕೈದು ಜನ ಅಣ್ಣ ತಮ್ಮಂದಿರಿರ್ತೆವು ಸೊ ಸ್ ಒಟ್ಟಿಗೆ ಒಂದು ಹುರುಪಿನಿಂದ ತೋಟಗಾರಿಕೆಯನ್ನ ಮಾಡಲಿಕ್ಕೆ ಆರಂಭಿಸಿದ್ದು ಮತ್ತು ಆನಂತರ ತೆಂಗಿನ ತೋಟ ಮುಖ್ಯವಾಗಿ ತೆಂಗಿನ ತೋಟ ಇದನ್ನು ಈ ನಮಗೆ ಇತ್ತು ತೆಂಗಿನ ತೋಟ ಇತ್ತು ಅದರ ಆರೈಕೆಯನ್ನು ಮಾಡಿದೆವು ಈ ನಾವು ಮುಂದಿನ ತೋಟಗಾರಿಕೆ ಮಾಡುವ ಹಿಂದಿನ ನಾವು ಸಣ್ಣದಿರುವಾಗ ಪಂಪ್ ಸೆಟ್ಟೆಲ್ಲ ಇರಲಿಲ್ಲ ಸೊ ಅದಕ್ಕೆ ನಮ್ಮ ಕೇರ್ ಮನೆ ಹತ್ತಿರ ಕೆರೆ ಇತ್ತು ಆ ಕೆರೆಯಿಂದ ನೀರು ತಂದು ಹಾಕಿ ಆ ತೆಂಗಿನ ಮರಗಳನ್ನೆಲ್ಲ ಬೆಳೆಸಿದ್ದೆವು ಆ ತೆಂಗಿನ ಮರಗಳು ಇವತ್ತು ಸಹ ಫಲ ಕೊಡ್ತಾಯಿದೆ ನಾವು ಈ ತೋಟಗಾರಿಕೆ ಮಾಡುವುದು ನಮಗೆ ಪ್ರಯೋಜನ ಸಿಗಬೇಕಂತಲ್ಲ ನಮ್ಮ ನಂತರದವರಿಗೆ ಅದರಿಂದ್ಲು ಪ್ರಯೋಜನ ಸಿಗ್ತದೆ ಮರ ಗಿಡಗಳನ್ನ ಬೆಳೆಸಿದರೆ ತೆಂಗಿನ ಮರ ಅಥವಾ ಅಡಿಕೆ ಇನ್ನಿತರ ಗಿಡಗಳನ್ನೆಲ್ಲ ಬೆಳೆಸಿದರೆ ಅದು ನಾವಿರುವಾಗಲೇ ಫಲ ಕೊಡಬೇಕಂತಿಲ್ಲ ಅದರ ಫಲ ನಮ್ಮ ಮಕ್ಕಳಿಗಾದರು ಸಿಗ್ತದೆ ಆದ್ದರಿಂದ ಈ ತೋಟಗಾರಿಕೆಯನ್ನು ನಾವು ಮಾಡಿದ್ದು ನಾವು ನಮ್ಮದು ಮನೆ ಹತ್ತಿರವೇ ತೋ ತೋಟ ಇ ತೋಟ ಇದ್ದದ್ರಿಂದ ನಮಗೆ ಅದನ್ನು ಹರ ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಕ್ಕಿತು ಹಾಗೂ ಇಂಟ್ರೆಸ್ಟ ಅಭಿರುಚಿಯು ಬಂತು ಮುಖ್ಯವಾಗಿ ನಾವು ಸಹೋದರರೆಲ್ಲ ಸೇರಿ ಅದರಲ್ಲಿ ಒಂದು ರೀತಿಯ ಹುರುಪಿನಿಂದ ಸ್ಪರ್ಧಾ ಮನೋಭಾವದಿಂದ ಆ ತೋಟಗಾರಿಕೆಯನ್ನು ಮ್ ಮಾಡ್ತಾಯಿದ್ದೆವು ಕೆಲವು ತೆಂಗಿನ ಮರಗಳನ್ನು ನಮ್ಮದೇ ಅಂತ ಭಾವಿಸಿಕೊಂಡು ಅದರ ಆರೋಗ್ಯವು ಅದನ್ನು ಆರೋಗ್ಯವನ್ನು ಕಾಪಾಡುವುದು ಅದರ ಬೆಳವಣಿಗೆಯನ್ನ ಗಮನಿಸುವುದು ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನೆಲ್ಲ ಪೂರೈಸುವ ಕೆಲಸವನ್ನೆಲ್ಲ ಮಾಡ್ತಾಯಿದ್ದೋ ಒಂದು ರೀತಿಯ ಸ್ಪರ್ಧಾ ಮನೋಭಾವದಿಂದ ನಾವು ಅದನ್ನು ಮಾಡ್ತಾಯಿದ್ದೆವು ಸೊ ಇದರಿಂದ ನಮಗೆ ಆರ್ಥಿಕವಾಗಿಯೂ ಪ್ರಯೋಜನವಾಗಿದೆ ಮತ್ತೆ ನಮ್ಮ ಆರೋಗ್ಯಕ್ಕಾಗಿಯೂ ಸಹ ಅದರಿಂದ ಅದರಲ್ಲಿ ಅದರ ಕಾರ್ಯದಲ್ಲಿ ತೊಡಗಿಕೊಳ್ಳುವುದರಿಂದ ನಮಗೆ ಆರೋಗ್ಯಕ್ಕೂ ತುಂಬ ಪ್ರಯೋಜನ ಆಗ್ತದೆ ನಮ್ಮ ದೃಢ ನಮ್ಮ ಶರೀರ ದೇಹ ದೃಢಕಾಯವಾಗಿ ಬೆಳೆಯಲಿಕ್ಕೆ ಅದು ಪ್ರಯೋಜನವಾಗ್ತದೆ ಆದ್ದರಿಂದ ಈ ತೋಟಗಾರಿಕೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೆವು ನಂತರ ಚಿಕ್ಕಂದಿನಿಂದಲೇ ಅದರಲ್ಲಿ ತೊಡಗಿಸಿಕೊಂಡು ಇವತ್ತು ಸಹ ನಮ್ಗೆ ಅದರಲ್ಲಿ ಇಂಟ್ರೆಸ್ಟಿದೆ ಆ ಒಂದು ಸ್ಪರ್ಧಾ ಮನೋಭಾವದಿಂದ ನಾವು ಅದನ್ನು ಮಾಡ್ತಾಯಿದ್ದೇವೆ ಮುಖ್ಯವಾಗಿ ಇದು ಮನಸ್ಸಿಗೆ ತುಂಬ ಒಂದು ಖುಷಿ ಕೊಡುವಂತಹ ಮುದ ನೀಡುವಂಥ ವಿಷಯವಾಗಿತ್ತು

ವಾ ಇದೇನು